ಜಯ ಭಾರತ ಜನನಿಯ ತನುಜಾತೆ ಜಯಹೇ ಕರ್ನಾಟಕ ಮಾತೆ ಅಂದರೆ ಕುವೆಂಪು ಅವರು ಕರ್ನಾಟಕವನ್ನು ಭಾರತದ ಹಿರಿಯ ಮಗಳು ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂದರೆ ಸಂಸ್ಕೃತಿಯ ವಿಷಯಕ್ಕೆ ಬಂದರೆ ಕರ್ನಾಟಕ ಅತ್ಯಂತ ಶ್ರೀಮಂತವಾಗಿರೋದು ಇಲ್ಲಿ ಬೇರೆ ಬೇರೆ ಜಾತಿಯ ಜನ ಭಾಷೆ ಈ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ವೈವಿಧ್ಯತೆಗಳಿದೆ ಅದಕ್ಕೆ ಇದನ್ನು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರಿತಾರೆ ಹೇಳಲಿಕ್ಕೆ ಭ ಕರ್ನಾಟಕ ಒಂದೇ ರಾಜ್ಯ ಅಂತ ಆದ್ರು ಸಹಿತ ಪ್ರತಿ ಎರಡುನೂರು ಕಿಲೋಮೀಟರ್ಗಳೊಳ್ಗ ಜನರ ಜೀವನ ಬದಲಾಗ್ತನೆ ಇರ್ತದೆ ಇಲ್ಲಿ ಭಾಷೆ ಮತ್ತು ಸಂಸ್ಕೃತಿ ಆಚಾರ ವಿಚಾರಗಳು ಪ್ರತೀ ಎರಡೆರಡು ನೂರು ಕಿಲೊಮೀಟರ್ಗೆಲ್ಲ ಬದಲಾಗ್ತದೆ ನಮ್ಮ ಬೀದರ್ ಜಿಲ್ಲಾ ಮಂದಿ ಮಾತಾಡೋ ಭಾಷೆನೇ ಬೇರೆ ನಾವು ಗುಲ್ಬರ್ಗಾದವ್ರು ಮಾತಾಡೋ ಭಾಷೆನೇ ಬೇರೆ ಅದನ್ನು ಬಿಟ್ಟರೆ ಬಿಜಾಪುರದ ಜನರದ್ದು ಘಟ್ಟಿ ಭಾಷೆನೇ ಬೇರೆ ಧಾರವಾಡದವರ್ದ್ ಭಾಷೆನೇ ಬೇರೆ ಮತ್ತು ಬೆಂಗಳೂರ್ ಮೈಸೂರಿನವರ್ದ್ ಭಾಷೆ ಬೇರೆ ಬೆಂಗ್ಳೂರು ಅವ್ರದ್ದು ಭಾಷೆಗೆ ಒಂದು ಸಂಸ್ಕೃತಿ ಅಂತಾ ಇಲ್ಲ ಯಾಕಂದರೆ ಅದೊಂಥರ ಕಲಸು ಮೇಲೊಗರ ಅಲ್ಲಿ ವಿಚಿತ್ರ ಜನ ವಿಚಿತ್ರ ಸಂಸ್ಕೃತಿ ಎಲ್ಲ ಜನ ಅಲ್ಲೇ ಬಂದು ಸೇರೊದರಿಂದ ಬೆಂಗ್ಳೂರಿಗೆ ತನ್ನದೇ ಆದಂತಹ ಒಂದ್ ಅಸ್ತಿತ್ವ ಇಲ್ಲ ಆದರೆ ಮೈಸೂರು ಮಾತ್ರ ಅತ್ಯಂತ ಸಂಸ್ಕೃತಿಯ ವಿಷಯದೊಳಗ ಅತ್ಯಂತ ಶ್ರೀಮಂತವಾಗಿರೊದು ಮೈಸೂರು ಹಿಂಗೆ ಮತ್ತು ಬಳ್ಳಾರಿ ಕಡೆ ಭಾಷೆನೇ ಬೇರೆ ಹಿಂಗೆ ಆ ಭಾಷೆಗಳಮೇಲೆ ವಹ್ ವ್ವಾ ಅಲ್ಲಿಯ ಜನರ ಆಡಳಿತ ಹಿಂದೆ ಆಳಿದಂಥ ರಾಜರು ಎಲ್ಲಾ ಪರಿಣಾಮ ಬೀರ್ತದೆ ಭಾರತದ ನಮ್ಮ ಕರ್ನಾಟಕದ ಸಂಸ್ಕೃತಿ ಮೇಲೆ ಕಾಲಾಂತರದೊಳಗ ಏನು ಬದಲಾವಣೆ ಆಗ್ಯವ ಅಂತಂದ್ರೆ ಒಂದು ದಸರಾ ಹಬ್ಬದ ಬಗ್ಗೆ ಮಾತಾಡಬಹುದು ನಾವು ದಸರಾ ಹಬ್ಬವನ್ನು ಹ್ಯಾಂಗ ಮಾತಾಡ್ ಮಾಡ್ತಿದ್ವಿ ಮೊದಲು ಹದಿನೈದು ನೂರನೆ ಶತಮಾನದ ಸಂದರ್ಭದೊಳ್ಗ ವಿಜಯನಗರದಲ್ಲಿ ಕೃಷ್ಣ ದೇವರಾಯನ ಆಸ್ಥಾನದೊಳಗ ವೆವ್ ಅಲ್ಲಿ ದಸರಾ ವೈಭವಾನೆ ಬೇರೆ ಅಲ್ಲಿ ವೈಭವ ದಸರಾ ಹಬ್ಬ ಅಂದ್ರೆ ಒಂದು ನಾಡ ಹಬ್ಬ ಅಂತ್ಹೇಳಿ ಮಾಡ್ತಿದ್ರು ಇವತ್ತಿಗು ನಾವಲ್ಲಿ ಮಹಾನವಮಿ ದಿಬ್ಬ ಅಂತ್ಹೇಳಿ ನೋಡ್ತಿವಿ ಅಲ್ಲಿ ಪ್ರತಿಭೆಗಳನ್ನು ಅನಾವರಣ ಆಗ್ತಿದ್ದು ರಾಜರ ಮುಂದೆ ಕುಸ್ತಿ ಯಾವುದೇ ಥರದ್ದು ಪ್ರತಿಭೆ ಇರಲಿ ಜನ್ರ ಹತ್ತಿರ ಅದನ್ನು ರಾಜನ ಮುಂದೆ ಸ್ವತಃ ರಾಜ ಕೂತು ನೋಡ್ತಿದ್ದ ಅಲ್ಲಿ ಅಂತಹದ್ದೊಂದು ದೊಡ್ಡ ಹಬ್ಬ ನಮ್ಮದು ದಸರಾ ಕಾಲಾಂತರನೊಳಗ ವಿಜಯನಗರ ರಾಜರ ಅವನತಿಯಾಯಿತು ಅದು ಅವನತಿ ಆದ ನಂತರ ಹಬ್ಬಾ ನಿಂತು ಹೋಯಿತು ಅದು ಆದ ನಂತರ ಯಾವಾಗ ಈ ಹದಿನೇಳು ಹದಿನೆಂಟನೆ ಶತಮಾನದೊಳ್ಗ ಮೈಸೂರು ಅರಸರು ಪ್ರಾಭಲ್ಯಕ್ಕೆ ಬಂದರು ಅವಾಗ ಅವರು ಆ ಮೈಸೂರು ದಸರಾವನ್ನ ಮತ್ತು ಕರ್ನಾಟಕದ ದಸರೆಯನ್ನ ಮಹಾನೌಮಿ ಹಬ್ಬವನ್ನ ಅಷ್ಟೇ ವೈವಿಧ್ಯಮಯ್ವಾಗಿ ಅದ್ಭುತವಾಗಿ ಆಚರಿಸಲಿಕ್ಕೆ ಶುರು ಮಾಡಿದ್ರು ಅದು ಮ ಅವಾಗ ಮೈಸೂರು ಸಂಸ್ಥಾನ ತನ್ನದೇ ಆದಂಥದ್ದು ಒಂದು ಹಳೆಯ ವೈಭವವನ್ನ ಕಂಡುಕೊಂಡ್ತು ಅದಾದ್ನಂತರ ಸ್ವಾತಂತ್ರ್ಯದ ನಂತರ ಮೈಸೂರು ಅರಮನೆಗೂ ಮೈಸೂರು ರಾಜರಿಗೂ ಏನಿಲ್ಲದೆ ಹೋದರು ಸಹಿತ ಇವತ್ತಿಗೂ ಸಹಿತ ನಾವು ದಸರೆಯನ್ನ ಆಚರಿಸ್ಕೊಂಡು ಬರ್ತಿವಿ ಮೊದಲಿನಷ್ಟಲ್ಲ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಆದ್ರು ಕರ್ನಾಟಕದಲ್ಲಿ ದಸರೆಯನ್ನ ನೋಡಬೇಕು ಅಂದರೆ ಮೈಸೂರಿಗೇ ಹೋಗಬೇಕು ಈ ಕಾಲನ ಹೊಡೆತಕ್ಕೆ ಇಷ್ಟೊಂದು ಬದಲಾವಣೆಗಳಾಗ್ಯವ ಇನ್ನು ಬೆಂಗ್ಳೂರಿನಂತಲ್ಲಿ ಹೆಂಗಿರ್ತವ ಜೀವನ ಶೈಲಿಗಳು ನಮ್ಮಲ್ಲಿ ಮೊದಲಿದ್ದಂಥ ಜೀವನ ಶೈಲಿನೆ ಬೇರೆ ಈಗ ನಮ್ಮಲ್ಲಿ ನಾವು ಹೆಂಗಿದ್ವಿ ನಮ್ಮ ಅಜ್ಜಿ ಅಮ್ಮಗಳು ಹೆಂಗಿರ್ತಿದ್ರು ನಾವು ಇವತ್ತು ಮನ್ಯಾಗೊಂದು ಸಾಮಾನಿಲ್ಲಂತಂದ್ರ ಒಂದು ಕೊತ್ತಂಬರಿ ಸೂಡು ಅಥ್ವ ಒಂದು ಜೀರಿಗೆ ಇಲ್ಲಾಂದ್ರ ದೊಡ್ಡ ಯುದ್ಧ ಮಾಡಿಬಿಡ್ತಿವಿ ನಾವು ಆದರೆ ಒಂದು ಮನೇಲಿ ಒಂದು ಪದಾರ್ಥ ಇರ್ತಿತ್ತು ಇರದೇ ಇರ್ತಿರಲಿಲ್ಲ ಮನೆ ತುಂಬ ಜನ ಆದರು ಆಗಿನ ಕಾಲದ ನಮ್ಮಅಮ್ಮ ಅಜ್ಜಿ ಕಾಲದವ್ರು ಅವರೆಲ್ಲ ಅನ್ನಪೂರ್ಣೆಯರು ಒಂದು ಮಾತು ಆಡ್ದೇ ಮನೆಯಲ್ಲಿರೋ ಅಷ್ಟೂ ಹೊಟ್ಟೆಗಳನ್ನ ತುಂಬಿಸ್ತಿದ್ರು ಕೆಲವೊಂದುಸಲ ಅವರಿಗೆ ಇರ್ತಿತ್ತೊ ಇರಲಿಲ್ವೋ ಆದರೆ ಇವತ್ತು ನಮ್ಮ ಸಂಸ್ಕೃತಿಗಳು ಬದಲಾಗದ್ರಿಂದ ನಮಗೆ ಬೇರೆ ಬೇರೆ ಕೆಲಸಗಳು ಅಂದರೆ ಹೆಣ್ಣುಮಕ್ಳಿಗೆ ಅವಾಗ ಮನೆ ಮಾತ್ರ ಸೀಮಿತ ಆಗಿದ್ರು ಇವಾಗ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಒಂದು ಯಾವ್ದಾನು ಕಡಿಮೆ ಇತ್ತು ಅದ್ರದ್ದು ದೊಡ್ಡದಾಗಿ ತೊರಿಸ್ಕೊಂಡ್ಬಿಡ್ತೀವಿ ನಾವು ಇನ್ನು ನಮ್ಮಲ್ಲಿ ಇದು ನಮ್ಮದು ಉಡುಗೆಯೊಳಗು ಕಂಡು ಬರ್ತದೆ ಆವತ್ತಿನ ಸೀರೆ ನಾವು ಉಟ್ಕೊ ಹೆಣ್ಣು ಮಕ್ಕಳೆ ಆಗ್ಲಿ ಗಂಡಸರೆ ಆಗಲಿ ಆವಾಗಿನ ಆ ಬಟ್ಟೆ ಹೆಂಗಿತ್ತು ಅದು ಬಂದು ನಮ್ಮ ಮರ್ಯಾದೆ ಸಂಕೇತ ಆಗಿರ್ತಿತ್ತು ಭಾರತೀಯ ನಾರಿ ಅಂದ್ರೇ ಸೀರೆ ಅನ್ನೋಥರ ಇರ್ತಿತ್ತು ಆದರೆ ಕಾಲನ ಹೊಡೆತಕ್ಕೆ ಬಂದು ಬೆಂಗ್ಳೂರಿನಂತಹ ಸಿಲಿಕಾನ್ ಸಿಟಿಗಳು ಬೆಂಗ್ಳೂರು ಇವಾಗ ಸಿಲಿಕಾನ್ ಸಿಟಿ ಆಗಿಬಿಟ್ಟದ್ ಮೊದ್ಲಿಂದು ಬೆಂಗ್ಳೂರು ಇಲ್ಲೇ ಇಲ್ಲ ಅಂತಹದ್ರೊಳ್ಗೆ ಎನಾಗ್ಬಿಟ್ರೆ ನಮ್ಮದು ಹಳೆಯ ಪದ್ದತಿಗಳೇನಿದ್ವು ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ನಶಿಸಿ ಹೋಗ್ಬಿಟ್ಟಿವೆ ಇವಾಗೆಲ್ಲ ಜಿನ್ಸ್ ಪ್ಯಾಂಟುಗಳದ್ದು ಅಲ್ಲೆಲ್ಲ ಹರಿದಂಥ ಜಿನ್ಸ್ ಪ್ಯಾಂಟ್ ಹಾಕ್ಕೊಂಡು ತಿರುಗಾಡುವ ಹೆಣ್ಣು ಮಕ್ಕಳನ್ನೆಲ್ಲ ನೋಡ್ತಿವಿ ನಾವು ಅಂಥದ್ರಲ್ಲಿ ನಾವು ದುರ್ಬಿನ್ ಹಿಡ್ಕೊಂಡು ಹುಡುಕಬೇಕಾಗ್ತದ್ ನಮ್ಮ ಕನ್ನಡ ಸಂಸ್ಕೃತಿ ಎಲ್ಲದ ನಮ್ಮ ಕರ್ನಾಟಕ ಎಲ್ಲದ ಅಂತೇಳಿ ಯಾವುದೇ ಆಗಲಿ ಕೆಟ್ಟದ್ದು ಪರಿಣಾಮ ಬೇಗ ಆಗಿಬಿಡ್ತದ ನಮ್ಮ ಮ್ಯಾಲೆ ಬೇರೆ ಸಂಸ್ಕೃತಿ ಬಗ್ಗೆ ನಾವು ಬಹಳ ಬೇಗ ಕಲಿತುಬಿಡ್ತಿವಿ ಯಾಕಂದರೆ ನಮಗೆಲ್ಲ ಪಾಶ್ಚತ್ಯರ ಒಂದು ಪಾಶ್ಚಾತ್ಯರ ಸಂಸ್ಕೃತಿ ಮೇಲೆ ನಮಗೇನೋ ಒಂದು ಮೋಹ ಅದು ಹೋಗ್ತಾ ಇಲ್ಲ ಅದು ಹೋಗೋದು ಇಲ್ಲ ಅಂತ ಅನ್ನಿಸ್ತದ ನಾವು ಇನ್ನು ಹೆಣ್ಣು ಮಕ್ಕಳು ಕಿವಿ ಒಳಗೆ ಹಾಕೋತಿದ್ರು ಬ ಆಭರ್ಣಗಳ ಧರಿಸೋದು ಎಲ್ಲವು ವೈಜ್ಞಾನಿಕವಾಗಿತ್ತು ಒಂದು ಕುಂಕುಮ ಇಟ್ಕೋಬೇಕಾದರೆ ಅರಶಿನ ಹಚ್ಕೋಬೇಕಾದರೆ ಕಾಲಲ್ಲಿ ಗೆಜ್ಜೆ ಹಾಕ್ಕೋಬೇಕಾದರೆ ಕೈಯಲ್ಲಿ ಬಳೆ ಹಾಕೋಬೇಕಾದರೆ ಎಲ್ಲದಕ್ಕು ಒಂದು ವೈಜ್ಞಾನಿಕ ಕಾರಣ ಇರ್ತಿತ್ತು ಸುಮ್ಮನೆ ಯಾವು ಆಭರ್ಣಗಳು ಮಾತ್ರ ಆಗಿರಲಿಲ್ಲ ಹೆಣ್ಣಿನ ಸೌಂದರ್ಯವನ್ನು ಹೆಚ್ಚಿಸೋ ಮಾತ್ರ ಆಗಿರಲಿಲ್ಲ ಅಷ್ಟೇ ಯಾಕೆ ಕಿವಿಯೊಳಗೆ ಕಿವಿ ಓಲೆಯನ್ನು ಗಂಡಸರು ಹಾಕೋತಿದ್ರು ಆವಾಗಿನವರು ಯಾಕಂತಂದ್ರೆ ಕಿವಿ ಒಳಗಿಂದು ಒಂದು ನರ ಅಂತ ಡೈರೆಕ್ಟ್ ನಮ್ಮ ಮೆದುಳಿಗೆ ಮೆದುಳಿಗೆ ಕನೆಕ್ಷನ್ ಇರೋದರಿಂದ ಏನಾಗ್ತದೆ ಮೆದುಳು ಯಾವಾಗಲು ಕ್ರಿಯಾಶೀಲ ಆಗಿರ್ತದಂತ್ಹೇಳಿ ಇವತ್ತು ನಾವು ಹೆಣ್ಣು ಮಕ್ಕಳೆ ಕಿವಿಯಾಗ ಏನು ಹಾಕೊಳಂಗಿಲ್ಲ ಮತ್ತು ಫ್ಯಾಷನ್ ಬಂದದೆ ಗಂಡಸರು ಹಾಕೊಂಡು ಅಡ್ಯಾಡ್ತಾರೆ ಹಿಂಗೆ ಕಾಲನ ಹೊಡೆತಕ್ಕೆ ಸಿಕ್ಕಿ ಸಂಸ್ಕೃತಿಗಳು ನಮ್ಮ ಕಾಲದ್ ಅಡಿವಳಗೆ ನಲುಗಿ ಹೋಗಲಿಕತ್ತಾವ